ಈಗಿನ ದಿನಮಾನಗಳಲ್ಲಿ ಬಾವಿಗಳು ಕಡಿಮೆ ಆಗಿದವಂತ ಹೇಳ್ಬೋದು ಯಾಕಪ್ಪ ಅಂದರೆ ಬೋರ್ ಬೋರ್ವೆಲ್ಗಳೆಲ್ಲ ಜಾಸ್ತಿ ಆಗಿದ್ದಾವೆ ಜನ ಬಾವಿನ ಬಿಟ್ಟುಬಿಟ್ಟು ಬೋರಿಂದಲೇ ನೀರು ಸೇದುವಂಥದ್ದು ಜಾಸ್ತಿ ಆಗಿದೆ ಬಾವಿಗಳಲ್ಲಿ ನೀರು ಸಿಗದೇ ಇರುವಂಥದ್ದಾಗಿದೆ ಅಕಸ್ಮಾತ್ ಬಾವಿ ಇದ್ದರೂ ಕೂಡ ವಿದ್ಯುತ್ ಮೋಟಾರ್ ಬಳಸಿ ನೀರನ್ನು ಸೇದ್ಬೋದು ಹೇಗಪ್ಪ ಅಂತಂದರೆ ಈಗಿನ ದಿನಮಾನಗಳಲ್ಲಿ ವಿದ್ಯುತ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಮತ್ತು ವಿದ್ಯುತ್ ಸಂಪನ್ಮೂಲಗಳು ಜಾಸ್ತಿ ಇದೆ ಬಾವಿಂದ ನೀರು ಸೇದೋಕ್ಕೆ ಬೇಕಾಗಿರ್ತ್ತಕ್ಕಂಥ ಉಪಕರಣಗಳು ಮೆಷಿನ್ಗಳು ತುಂಬ ಜಾಸ್ತಿ ಇದೆ ಅದನ್ನು ಯೂಸ್ ಮಾಡಿಕೊಂಡು ನೀರನ್ನು ಸೇದ್ಬೋದು ಹಿಂದಿನ ಕಾಲದಲ್ಲೆಲ್ಲ ಹೇಗಿತ್ತಪ್ಪ ಅಂತಂದರೆ ಬಾವಿಂದ ಹಗ್ಗನ ಹಾಕಿಬಿಟ್ಟು ಬಾವಿಂದ ಡೈರೆಕ್ಟಾಗಿ ನೀರು ಸೇದ್ತಿದ್ರು ಈಗ ಬಾವಿಗಳು ಇದ್ದಾವೆ ಕೆಲವೊಂದು ಬಾವಿ ಕೆಲವೊಂದು ಏರ್ಯಾಗಳಲ್ಲಿ ಬೋರ್ವೆಲ್ಗಳೇ ಜಾಸ್ತಿಯಾಗಿರುವುದ್ರಿಂದ ಬಾವಿಯಲ್ಲಿ ನೀರು ಇಲ್ಲದೆ ಇರುವಂಥದ್ದು ತುಂಬ ಹೆಚ್ಚಾಗಿದೆ ಈಗಿನ ಕಾಲದಲ್ಲಿ ಯಾರೂ ನೀರು ಸೇದಲ್ಲ ವಿದ್ ನೀರು ಬಾವೀಲಿ ನೀರು ಇತ್ತಂದ್ರೂ ವಿದ್ಯುತ್ ಮೋಟಾರ್ಗಳನ್ನು ಉಪಯೋಗಿಸಿ ವಿದ್ಯುತ್ ಮೋಟಾ ಮೋಟಾರ್ಗಳನ್ನು ಬಾವಿಗೆ ಅಳವಡಿಸಿಕೊಂಡು ನೀರನ್ನು ಸೇದ್ತಾರೆ ಅದು ಬಿಟ್ಟು ಮತ್ತು ನಾವು ಇದರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ ಇಲ್ಲಿ ಪ್ರಶ್ನೆ ಹೇಗೆ ಇದೆಯಪ್ಪ ಅಂತಂದರೆ ವಿದ್ಯುತ್ ಮೋಟಾರನ್ನು ಹೇಗೆ ಬಳಸಬಹುದೆಂದು ಯೋಚಿಸಿದ್ದೀರಾ ಊಹ್ಞೂ ಈ ಯೋಚನೆ ಸಹ ಮಾಡಿಲ್ಲ ಯಾಕಪ್ಪ ಅಂತಂದರೆ ನೀರಿನ ಫೆಸಿಲಿಟಿ ನಗರ ಪ್ರದೇಶಗಳಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಬಾವಿಗಳು ಕಡಿಮೆಯೇ ಇರುತ್ತವೆ ಕಡಿಮೆ ಇರೊದ್ರಿಂದ ಬಾವಿಯಲ್ಲಿ ನೀರು ಸೇದುವಂಥದ್ದು ಪ್ರಯತ್ನ ಯಾರೂ ಮಾಡೊಲ್ಲ ನಾವು ಅದರ ಬಗ್ಗೆ ಎಂದೂ ಯೋಚನೆ ಮಾಡಿಲ್ಲ